ಪಶುಗಳು ಮೇಯೋದಕ್ಕಾಗಿ ಸ್ಥಳವಿದೆಯೇ ಕೆಟ್ಟ ವಾಯುಗುಣ ತೀಕ್ಷ್ಣ ಹವ್ಮಾನ ಪ್ಲಾಸ್ಟಿಕ್ ನೀರಿನ ಕೊರತೆಯಂಥ ಪ್ರಾಕೃತಿಕ ಬದಲಾವಣೆಗಳ ಕಾರಣ ಪಶುಗಳ ಮೇಲೆ ಕೆಟ್ಟ ಪರಿಣಾಮ ಆಗಿರುವುದನ್ನು ನೀವು ಕಂಡಿದ್ದೀರಾ ಹೌದು ಇದು ಪ್ರತಿಯೊಂದು ಕಾಲದಲ್ಲಿ ಮತ್ತು ಪ್ರತಿಯೊಂದು ಸಕಲ ಜೀವರಾಶಿಗಳಲ್ಲಿ ಕೂಡ ನಾವು ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಾವು ಈಗ ಪ್ರಸ್ತುತ ದಿನಮಾನಗಳಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದಂತೆಲ್ಲ ಪಶುಗಳಿಗೆ ಪಶುಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಸಕಲ ಜೀವರಾಶಿಗಳಾಗಿರ್ಬೋದು ಅದಕ್ಕೆ ಸರಿಯಾದಂಥ ಆಹಾರ ಇಲ್ಲಿ ನಾವು ಕಾಣ್ತಾ ಇಲ್ಲ ಯಾಕಪ್ಪ ಅಂದರೆ ಈ ಪ್ರಸ್ತುತ ಸಂದರ್ಭದಲ್ಲಿ ಈ ವರ್ಷ ಇದೇ ವರ್ಷ ದನ ಕರುಗಳಿಗೆ ಸರಿಯಾಗಿ ಮೇಯುವಂಥ ಸ್ಥಳಗಳಿಲ್ಲ ಯಾಕಪ್ಪ ಅಂದರೆ ಭೂಮಿಯನ್ನು ಭೂಮಿಯನ್ನ ಏನು ಮಾಡ್ತಾ ಇದಿವಿ ಅಂತಂದರೆ ನಾವು ವಶಪಡಿಸ್ಕೊಳ್ತಾ ಇದ್ದೀವಿ ವಶಪಡಿಸ್ಕೊಂಡು ಇರೋದರಿಂದ ಭೂಮಿಯ ಒಂದು ಬಯಲು ಪ್ರದೇಶಗಳು ಇಲ್ಲೊಯ್ದ ಕಾರಣಕ್ಕಾಗಿ ಪಶುಗಳು ಆಯಿತು ಮೇಕೆಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಇವು ಒಟ್ಟಾರೆಯಾಗಿ ನೋಡೋದಾದರೆ ಯಾವ ಪ್ರಾಣಿಗಳಿಗೂ ಕೂಡ ಸರಿಯಾದ ಹುಲ್ಲುಗಾವಲಿನ ಪ್ರದೇಶಗಳು ಕಾಣ್ತಾ ಇಲ್ಲ ಯಾಕಪ್ಪ ಅಂದರೆ ಭೂಮಿಯನ್ನು ಕೃಷಿಗೆ ಹೆಚ್ಚಾಗಿ ಅವಲಂಬಿಸಿರೋದ್ರಿಂದ ಅದೇ ರೀತಿಯಾಗಿ ಭೂಮಿ ಕೃಷಿಗೆ ಪದ್ಧತಿ ಒಳಗಡಿಗೆ ಅಳವಡಿಸಿಕೊಂಡು ಅಲ್ಲಿ ಕೃಷಿಯ ಒಂದು ಬೇಸಾಯ ಮಾಡಿದಾಗ ಏನಾಗುತ್ತೆ ಅಲ್ಲಿ ಮರಿ ಮೇಯುವುದಕ್ಕೆ ದನ ಕರುಗಳಿಗೆ ಸಾಧ್ಯ ಇರೋದಿಲ್ಲ ತದನಂತರ ಮಳೆಗಾಲ ಬಂದು ಮಳೆಗಾಲದಲ್ಲಿ ಚಿಗುರುವಂಥ ಒಂದು ಮೊಳಕೆ ಅಂದರೆ ಹುಲ್ಲುಗಾವಲಿನ ಪ್ರದೇಶವನ್ನು ಕೂಡ ನಾವು ಏನ್ಮಾಡ್ತಾ ಇದ್ದೀವಿ ಅದನ್ನು ಹುಲ್ಲನ್ನು ನಾವು ಏನು ಮಾಡ್ತೀವಿ ಅದನ್ನು ನಾಶ ಮಾಡಿ ಅದಕ್ಕೆ ಕೆಮಿಕಲ್ಸ್ ಹಾಕಿ ಅದನ್ನು ಭಸ್ಮ ಮಾಡುವಂಥದ್ದು ಅಂದರೆ ಅದನ್ನು ಸುಟ್ಟಾಕುವಂಥ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ ಈ ಕಾರಣದಿಂದಾಗಿ ಪ್ರಾಣಿ ಪಕ್ಷಿಗಳು ಮತ್ತು ಯಾವುದೇ ರೀತಿಯಾದಂಥ ದನ ಕರುಗಳಿಗೆ ಮೇಯುವಂಥ ಸ್ಥಳಗಳು ನಿಖರವಾದಂಥ ಸ್ಥಳ ಒಳಗೊಂಡಿಲ್ಲ ಅತಿ ಹೆಚ್ಚಾಗಿ ನಾವು ಭೂ ಅನ್ನು ಕಬಳಿಸಿಕೊಳ್ಳುವಂಥ ಕೆಲಸಕ್ಕೆ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಯಾಕಂದರೆ ಭೂಕಬಳಿಕೆ ಆಗೋದರಿಂದ ಭೂಮಿಯನ್ನು ನಾವೇ ಸ್ವತಃ ವಶಪಡಿಸ್ಕೊಳೋದ್ರಿಂದ ದನ ಕರುಗಳನ್ನು ಬಿಡುವುದಕ್ಕೆ ಅಂದರೆ ಮೇಯುವಂಥ ಸ್ಥಳಗಳನ್ನು ವಶಪಡ್ಸ್ಕೊಂಡು ಸರ್ಕಾರದ ಅಧೀನದಲ್ಲಿ ಇಟ್ಟು ಕೂಡ ನಾವು ಏನು ಮಾಡ್ತೀವಿ ಸರ್ಕಾರ ಅದಕ್ಕೆ ಮುಳ್ಳುಗಾವಲಿನ ಪ್ರದೇಶವನ್ನು ರೂಢಿ ಮಾಡಿಕೊಂಡು ಅಲ್ಲಿ ಮೆ ದನ ಕರುಗಳು ಹೋಗದಂತೆ ತಮ್ಮ ಜೀವನವನ್ನು ನಡೆಸ ಪ್ರಾಣಿ ಪಕ್ಷಿಗಳು ನಡೆಸದಂತೆ ಅದಕ್ಕೆ ನಾವು ಮರಗಳನ್ನು ಕೂಡ ಇರುವಂಥವು ಮರಗಳನ್ನು ಕೂಡ ನಾವು ಕಡಿದು ಅದನ್ನು ನೆಲಕ್ಕೆ ಉರುಳಿ ಉರುಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಮಳೆಯನ್ನು ಕೂಡ ನಾವು ಭೂಮಿಗೆ ಅಂದರೆ ಮಳೆ ಬರದಂತೆ ತಡೆಗೆ ಏನು ಮಾಡ್ತಾ ಇದ್ದೀವಿ ಇರೋ ಮರಗಳನ್ನ ಏನು ಮಾಡ್ತಾ ಇದೀವಿ ಕಡ್ದು ನಾಶ ಮಾಡಿ ಪರಿಸರ ಅಂದರೆ ಕಾಡನ್ನೂ ನಾಶ ಮಾಡಿರೋದರಿಂದ ಈಗಿನ ಸಂದರ್ಭದಲ್ಲಿ ನೀರಿನ ನೀರಿನ ಕೊರತೆ ಆಗಿರ್ಬೋದು ಹುಲ್ಲಿನ ಕೊರತೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ದಿನನಿತ್ಯ ಅನುಭವಿಸ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಹುಲ್ಲನ್ನ ಅಂದ್ರೆ ಭತ್ತದ ನಾಟಿ ಮಾಡಿರುವಂಥ ಭತ್ತದ ನಾರನ್ನು ತೆಗೆದುಕೊಂಡು ಬಣವೆ ಹಾಕಿ ಅಂದರೆ ಬಣವೆ ಹಾಕಿ ಆ ಹುಲ್ಲನ್ನು ಏನು ಮಾಡ್ತಾರೆ ಶೇಕರ್ಣೆ ಮಾಡಿಕೊಂಡು ಇರುವಂಥ ದನ ಕರುಗಳಿಗೆ ಹಾಕುವಂಥ ಪದ್ದತಿಯನ್ನು ಕಾಣ್ತಾ ಇದ್ದೀವಿ ಆದರೆ ಮೇಯುವಂಥ ಬಯಲು ಪ್ರದೇಶಗಳು ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲೂ ಕೂಡ ನಾವು ಕಾಣ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇದರಿಂದ ಈ ಸಂದರ್ಭದಲ್ಲಿ ನಾವು ದನ ಕರುಗಳನ್ನು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಕಾಣ್ತಾ ಇದ್ದೀವಿ ಅದೇ ರೀತಿಯಾಗಿ ನೋಡ್ತಾ ಹೋದಂತೆಲ್ಲ ಈಗ ನಾವು ನಗರ ಪ್ರದೇಶಕ್ಕೆ ನಾವು ಬಂದಾಗ ನಗರ ಪ್ರದೇಶದಲ್ಲಿ ತಿನ್ನುವುದಕ್ಕೆ ಹುಲ್ಲು ಇಲ್ಲ ಅಂದರೆ ಆ ದನ ಕರುಗಳು ಮೇಯುವುದಕ್ಕೆ ಹುಲ್ಗಾವಲ್ ಪ್ರದೇಶ ಎಲ್ಲೂ ಇರುವುದಿಲ್ಲ ಅದನ್ನ ಏನು ಮಾಡ್ತಾವೆ ಅಂತಂದರೆ ಪ್ಲಾಸ್ಟಿಕು ಮತ್ತು ಪ್ಲಾಸ್ಟಿಕ್ ಕವರುಗಳು ಪೇಪರ್ಗಳನ್ನು ತಿಂದು ತಮ್ಮ ಹೊಟ್ಟೆ ಒಳಗಡೆ ಕೆಮಿಕಲ್ಸನ್ನು ಅಂದರೆ ಕೆಮಿಕಲ್ಸ್ ಅಂದರೆ ಒಂದು ವಿಷಕಾರೀಯ ಅಂಶಗಳನ್ನು ಒಳಪಡಿ ಒಳಪಡಿಸಿಕೊಳ್ಳುವಂಥದ್ದನ್ನ ಕೂಡ ನಾವು ಈ ಮೂಕ ಪ್ರಾಣಿಗಳಲ್ಲಿ ಕಾಣ್ತಾ ಇದ್ದೀವಿ ಮೂಕ ಪ್ರಾಣಿಗಳು ಕೆಮಿಕಲ್ಸ್ ಅಂದರೆ ಒಂದು ವಿಷಕಾರೀಯ ಪದ ಒಂದು ಪ್ಲಾಸ್ಟಿಕ್ ಆಯ್ತು ಕವರಾಗಿರ್ಬೋದು ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು ಮತ್ತು ಪೇಪರ್ ಆಗಿರ್ಬೋದು ಅವುಗಳನ್ನ ತಿನ್ನೋದರಿಂದ ಅವಕ್ಕೆ ಸರಿಯಾಗಿ ಒಂದು ಜೀರ್ಣಶಕ್ತಿ ಆಗೋದಿಲ್ಲ ಅದು ಏನಾಗತ್ತೆ ಹೊಟ್ಟೆಯೊಳಗಡೆ ಇದ್ದು ಏನು ಮಾಡತ್ತೆ ಅವು ಸಾವನ್ನು ಅಪ್ಪುವಂಥ ಸಂದರ್ಭಕ್ಕೆ ಕೊಂಡೊಯ್ಯುವಂಥ ಸಮಸ್ಯೆಗಳನ್ನು ನೂರೆಂಟು ಸಮಸ್ಯೆಯಲ್ಲಿ ಬದುಕುವಂಥ ಜೀವರಾಶಿ ಜೀವಿಗಳನ್ನ ಅಥವಾ ಪ್ರಾಣಿಗಳನ್ನು ಕಾಣ್ತಾ ಇದ್ದೀವಿ ಪಶುಗಳು ದನ ಆಗಿರ್ಬೋದು ಕರುಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಮೇಕೆಗಳಾಗಿರ್ಬೋದು ಅನೇಕ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ನಾವು ಈ ಸಮಸ್ಯೆಯನ್ನು ಕಾಣುತ್ತಾ ಇದ್ದೀವಿ ಈ ರೀತಿ ಆಗಿರೋದರಿಂದ ಅದನ್ನು ನಾವು ಪರಿಣವಾಗಿ ನಾವು ನೋಡೋದಾದರೆ ದನ ಕರುಗಳಿಗೆ ಸರಿಯಾಗಿ ಹುಲ್ಲುಗಾವಲಿನ ಪ್ರದೇಶವನ್ನು ನಾವು ರೂ ಕ್ರೋಡೀಕರ್ಸ್ಬೇಕಾಗತ್ತೆ ಸರ್ಕಾರಗಳು ಇರುವಂಥ ಸಮ್ಮ ಸರ್ಕಾರಗಳು ಏನು ಮಾಡಬೇಕಾಗತ್ತೆ ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಒಂದು ಹಟ್ಟಿ ಮಾಡಿಕೊಂಡು ಅಂದರೆ ದನ ಕರುಗಳ ಹಟ್ಟಿ ಅಂತ ಮಾಡಿಕೊಂಡು ಆ ಹಟ್ಟಿಯಲ್ಲಿ ಮೇವು ಹುಲ್ಲುಗಾವಲಿನ ಸವಲತ್ತುಗಳನ್ನು ತರುವಂಥ ಸಂದರ್ಭವನ್ನು ನಾವು ಮಾಡಬೇಕಾದ ಸಂದರ್ಭವನ್ನು ಕಾಣ್ಬೇಕಾಗತ್ತೆ ಯಾಕಪ್ಪ ಅಂದರೆ ಹುಲ್ಲುಗಾವಲನ್ನು ಸರ್ಬರಾಜು ಮಾಡ್ತಾ ಹೋದಂತೆ ಅಲ್ಲಿ ಹಟ್ಟಿಯಲ್ಲಿ ದನ ಕರುಗಳು ನೀರಿನ ವ್ಯವಸ್ಥೆ ಮತ್ತು ಸುರಕ್ಷಿತವಾಗಿ ಬ ಪ್ರಾಣಿಯ ಒಂದು ಸಂಕುಲವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇರ್ತದೆ ಈ ಯಾಕಪ್ಪ ಅಂದರೆ ಇಲ್ಲಿನ ಜನತೆ ಏನ್ಮಾಡ್ತಾ ಇದೀವಿ ಜನರು ಸೇರಿಕೊಂಡು ದನ ಕರಗಳಿಗೆ ಸರಿಯಾಗಿ ಮೇವು ಹಾಕದಂತೆ ಕೂಡ ಕೊಲ್ಲುವಂಥ ಪರಿಸ್ಥಿತಿಯೊಳಗಡೆ ನಾವು ಕಾಣ್ತಾ ಇದೀವಿ ಇಲ್ಲಿ ನಗರ ಪ್ರದೇಶಕ್ಕೆ ನಾವು ಬಂದರೆ ನಗರ ಪ್ರದೇಶದಲ್ಲಿ ಅಲ್ಲಿ ಮೇಯುವುದಕ್ಕೆ ಇರೋದು ಇರೋದಿಲ್ಲ ಪ್ಲೇಸು ಅಂದರೆ ಜನರು ಮಲಗುವಂಥ ಸ್ಥಳಗಳೇ ಇರೋದಿಲ್ಲ ಈ ಪ್ರಾಣಿ ಪಕ್ಷಿಗಳು ಮತ್ತು ದನ ಕರುಗಳ ಸಮಸ್ಯೆ ಯ ಹೇಗಾಗಿರ್ಬೋದ್ ಅಂದರೆ ತಿನ್ನುವುದಕ್ಕೆ ಯ ಅಲ್ಲಿ ಸರಿಯಾದ ಆಹಾರ ಇರೋದಿಲ್ಲ ಅವು ಏನು ಮಾಡ್ತಾವೆ ಹಸಿವನ್ನು ತಾಳಲಾರದೆ ಪ್ಲಾಸ್ಟಿಕ್ ಕವರ್ಗಳನ್ನಾಗಿರ್ಬೋದು ಪ್ಲಾಸ್ಟಿಕ್ ಡಬ್ಬಗಳನ್ನಾಗಿರ್ಬೋದು ಕೆಮಿಕಲ್ಸ್ ಇರುವಂಥ ವಿಷಕಾರಿ ಅಂಶಗಳ್ನ ತೆಗೆದು ಕೊಂಡು ಅವು ಸಾವನ್ನಪ್ಪುವಂಥ ಸಂದರ್ಭವನ್ನು ಕಾಣ್ತಾ ಇದ್ದೀವಿ ಈ ರೀತಿಯ ಒಂದು ಜನರನ್ನು ನಾವು ಈ ರೀತಿ ಆಗದಂತೆ ಜನರೆಲ್ಲರೂ ಒಂದು ಜವಾಬ್ದಾರಿಯುತವಂತ ಕೆಲಸವನ್ನು ವಹಿಸ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಒಗ್ಗೂಡಿ ಆ ದನ ಕರುಗಳಿಗೆ ಯಾವುದೇ ರೀತಿ ತೊಂದ್ ತೊಂದರೆ ಆಗದಂತೆ ದನಗಳಿಗೆ ಸರಿಯಾಗಿ ಹುಲ್ಲುಗಾವಲಿನ ಪ್ರದೇಶವನ್ನು ನಾವು ಕ್ರೋಡೀಕರ್ಸ್ಬೇಕಾಗತ್ತೆ ಹುಲ್ಲು ಅಂತಂದಾಗ ಮೊದಲೆಲ್ಲ ಬಯಲು ಪ್ರದೇಶಗಳು ಅತಿ ಹೆಚ್ಚಾಗ್ ಇರ್ತಾ ಇದ್ವು ಸರಿಯಾಗಿ ಸಮ ಸಮಯಕ್ಕೆ ಮಳೆಗಾಲ ಇರೋ ಮಳೆಗಾಲ ಇರೋದರಿಂದ ಮಳೆಗಾಲ ಇದ್ದು ಇರೋದ್ರಿಂದ ಏನಾಗ್ತಾ ಇತ್ತು ಹುಲ್ಲುಗಾವ್ ಚಿಗರ್ತಾ ಇತ್ತು ಹುಲ್ಲು ಇರ್ತಾ ಇತ್ತು ಹುಲ್ಲು ಇರೋದರಿಂದ ದನ ಕರುಗಳು ಒಂದು ಕಾ ಹೊಲಗಳಿಗೆ ಹೋಗಿ ಆ ಹುಲ್ಲಿನ ಪ್ರದೇಶ ಬಯಲು ಪ್ರದೇಶದಲ್ಲಿ ಹೋಗಿ ತಾವು ಮೇಯ್ಕೊಂಡು ಬರುವಂಥ ಸಂದರ್ಭವನ್ನು ಕಾಣ್ತಾ ಇದ್ದೀವಿ ಆದರೆ ಈಗಿನ ಪ್ರ ಸಮಯದಲ್ಲಿ ಏನ್ಮಾಡ್ತಾ ಇದಿ ಪ್ರಸ್ತುತ ಸಂದರ್ಭದಲ್ಲಿ ಆ ಯಾವುದೇ ಬಯಲು ಪ್ರದೇಶಗಳನ್ನು ಕಾಣ್ತಾ ಇಲ್ಲ ಹುಲ್ಲುಗಾವಲಿನ ಪ್ರದೇಶಗಳನ್ನ ಕಾಣ್ತಾ ಇಲ್ಲ ಇರುವಂಥ ಒಂದು ಉದ್ದೆಯ ಮೇಲೆ ಇರುವಂಥ ಹುಲ್ಲನ್ನು ಕೂಡ ನಾವು ಏನ್ಮಾಡ್ತೀವಿ ಔಷಧಿಯನ್ನು ಸಿಂಪರಣೆ ಮಾಡಿ ಅದನ್ನು ನಾಟದಂತೆ ಅಂದರೆ ಸಸಿ ಬೆಳೆಯದಂತೆ ನಾವು ಕೂಡ ಅದನ್ನು ಕೊಂದಾಕ್ತಾ ಇದ್ದೀವಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ನಾವು ದಿನನಿತ್ಯ ಅಂದರೆ ಈಗಿನ ಸಂದರ್ಭದಲ್ಲಿ ಎಲ್ಲ ರೈತರು ಕೃಷಿಕರು ಕೂಡ ಏನ್ಮಾಡ್ತಾ ಇದ್ದಾರೆ ಅದನ್ನು ಸುಟ್ಟಾಕುವಂಥ ಅದಕ್ಕೆ ಕೆಮಿಕಲ್ಸನ್ನು ಬಳಸಿ ಅದನ್ನು ಹುಲ್ಲು ಬೆಳೆ ಹುಲ್ಲುಗಾವಲು ಬೆಳೆಯದಂತೆ ಕೂಡ ಆ ಪ್ರದೇಶವನ್ನು ಬರಡು ಭೂಮಿಯಂತೆ ಮಾಡುವಂಥ ಸಂದರ್ಭವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ರೀತಿಯಿಂದ ಏನಾಗುತ್ತೆ ಪ್ರಾಣಿ ಮತ್ತು ಪಶುಗಳಿಗೆ ಸರಿಯಾಗಿ ಪಶುಗಳಾಗಿರ್ಬೋದು ಮೇಕೆಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಇವು ಯಾವುದಕ್ಕೂ ಸರಿಯಾದಂಥ ಆಹಾರ ಸಿಗದಂಥ ಸಂದರ್ಭವನ್ನು ದಿನನಿತ್ಯ ಕಾಣುತ್ತಾ ಇದ್ದೀವಿ ದಿನನಿತ್ಯ ಅದನ್ನು ಸಮಸ್ಯೆಗಳಿಗೆ ಒಗ್ಗೂಡ್ತಾ ಇದ್ದೀವಿ ಸಮಸ್ಯೆಗೆ ನಾವು ಸಮಸ್ಯೆಯನ್ನ ಎದುರು ಮಾಡ್ತಾ ಸಮಸ್ಯೆ ಹೆಚ್ಚು ಮಾಡ್ತಾ ಇರುವಂಥದ್ದು ಸಂದರ್ಭವನ್ನು ಕೂಡ ನಾವು ಕಾಣ್ತಾ ಹೋಗ್ತಾ ಇದ್ದೀವಿ